ಹಲೋ ನಮ್ಮದು ಬೆಂಗಳೂರು ಅದೇ ಓಕೆ ಅದೇ ನಾವು ತುಮಕೂರಲ್ಲಿ ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂದ್ಕೊಡಿದ್ದೀವಿ ಈ ಸಂಡೆ ಯಾವ್ಯಾವ ಪ್ಲೇಸ್ ಚೆನ್ನಾಗಿದೆ ಅಂತ ನಿಮಗೆ ಗೈಡೆನ್ಸ್ ಕೊಡಬೇಕಿತ್ತು ನಿಮಗೆ

ನಾವು ಮಂದಾರಗಿರಿ ಇಲ್ಸ್ ಮತ್ತು ದೇವ್ರಾಯನ ದುರ್ಗ ಎರಡಕ್ಕೂ ಹೋಗ್ಬೇಕು ಅಂತ ಇದ್ದೀವಿ ಇನ್ನೂ ಬೇರೆ ಯಾವ ಪ್ಲೇಸು ದೂರ ಡಿಸ್ಟೆನ್ಸ್ ಎಷ್ಟಿದೆ ಅಲ್ಲಿ ನಾವು ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದರೆ ಅಲ್ಲಿ ರೀಚ್ ಆಗ್ತೀವಿ ಅದರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಬೇಕಿತ್ತು ಹಾಂ ಹಾಂ ಹಾಂ ಅಲ್ಲಿ ಎಷ್ಟೊತ್ತು ರೀಚ್ ಆಗ್ತೀವಿ ಹಾಂ ಬೆಟ್ಟ ಎಲ್ಲ ಹಾಂ ಹಾಂ ಹ್ಞೂ ಹ್ಞೂ ಅಲ್ಲಿಂದ ಅಲ್ಲಿ ಏನು ಪ್ಲೇಸ್ ಇದೆ ಯಾವ್ಯಾವ ಥರ ಇದೆ ಅಂತ ಹೇಳ್ಬೋದಾ ಹಾಂ ಹಾಂ ಹಾಂ

ಹೌದಾ ಹಾಂ ಹಾಂ ಅದೇ ಬರಬೇಕು ಅಂತ ಇದ್ದೀವಿ ಯಾವ ಟೈಮಿಗೆ ಅದೆಲ್ಲ ಕೇಳೋಣ ಅಂತ ಮಾಡಿದ್ದು ಓಕೆ ಮ್ಯಾಮ್ ಅದೇ ಕಾಂಟಾಕ್ಟ್ ಮಾಡ್ತೀವಿ ಬರ್ಬೇಕಾದ್ರೆ ಹಾಂ ಓಕೆ ತ್ಯಾಂಕ್ ಯು